ನಮ್ಮನೆಯಲ್ಲಿ ನಾವೆಲ್ಲರೂ ಶೃಂಗೇರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಶೃಂಗೇರಿಗೆ ಹೋಗುವಾಗ ಅಲ್ಲಿ ಅಂದರೆ ಅಲ್ಲಿ ಅಕ್ಷರಾಭ್ಯಾಸ ಮಾಡ್ಸಿದ್ರೆ ಮಕ್ಕಳಿಗೆ ತುಂಬನೇ ಒಳ್ಳೆದು ಅದು ಶಾರದಾ ಮಾತೆ ದೇವಸ್ಥಾನ ಆಗಿರೋದ್ರಿಂದ ನಾವು ಮಕ್ಕಳಿಗೆ ಅಲ್ಲಿ ಅಕ್ಷರಾಭ್ಯಾಸನ ಮೊದಲಿಗೆ ಪ್ರಾರಂಭ ಮಾಡ್ಸಿದ್ರೆ ತುಂಬ ಒಳ್ಳೆದಾಗುತ್ತೆ ಅಂಥೇಳ್ಬಿಟ್ಟು ನಾವೆಲ್ಲರೂ ಶೃಂಗೇರಿಗೆ ಹೊರಡೋಣ ಅಂತ ನಮ್ಮದೇ ಗಾಡಿ ಇತ್ತಲ್ಲ ನಮ್ಮ ಗಾಡಿಯಲ್ಲಿ ನಮ್ಮ ಅಜ್ಜಿ ನಮ್ಮ ತಾಯಿ ತಂದೆ ಅತ್ತೆ ಮಾವ ನಾನು ನಮ್ಮ ಹಸ್ಬೆಂಡು ಮತ್ತೆ ನಮ್ಮಿಬ್ರ ಮಕ್ಕಳು ಎಲ್ಲರೂ ಹೊರಟ್ವಿ ಇಲ್ಲಿಂದ ಹೊರಟ್ವಿ ಸೊ ಅಲ್ಲಿ ಹೋದ್ಮೇಲೆ ಅದು ಅಲ್ಲಿ ಹೊರಡುವಾಗ ಅಲ್ಲಿದ್ದಂತಹ ಪ್ಲೇಸ್ಗಳಂತೂ ತುಂಬನೇ ಚೆನ್ನಾಗಿತ್ತು ಕಾಡು ಹಾಂ ನದಿ ಹರಿಯೋದು ಆ ಸೌಂಡ್ಸ್ ಇರ್ಬೋದು ಪಕ್ಷಿಗಳದ್ದು ಅಲ್ಲಿನ ಜಾಗ ಅಲ್ಲಿನ ವಾತಾವರಣ ಎಲ್ಲ ಕೂಡ ತುಂಬನೇ ಚೆನ್ನಾಗಿತ್ತು ತುಂಬ ಇಷ್ಟ ಕೂಡ ಆಯಿತು ಸೊ ಹಾಗೆ ಹೋಗುವಾಗ ಟೆಂಪಲ್ ಕೂಡ ಅಷ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಅಂದರೆ ಅದಕ್ಕೆ ಆದಂತಹ ಒಂದು ಐತಿಹಾಸಿಕ ಒಂದು ಮಹತ್ವ ಕೂಡ ಇದೆ ದೆ ಟೆಂಪಲ್ ಬಗ್ಗೆ ಇರ್ಬೋದು ದೇವಸ್ಥಾನ ಕಟ್ಟಿರೋದು ಕೆತ್ತನೆ ಮಾಡಿರೋದು ಎಲ್ಲ ಕೂಡನು ತುಂಬನೇ ಚೆನ್ನಾಗಿತ್ತು ನಾವೆಲ್ಲರೂ ಹೋಗಿದ್ವಿ ಅಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿದ್ವಿ ಅಲ್ಲಿನ ಮೀನುಗಳಿಗೆಲ್ಲ ನಾವು ಆಹಾರ ಕೊಟ್ವಿ ಮತ್ತೆ ಆ ಟೆಂಪಲಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ ಮಾಡಿದ್ವಿ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಊಟ ಕೂಡ ವ್ಯವಸ್ಥೆ ಇತ್ತು ಅಲ್ಲಿ ದೇವಸ್ಥಾನದಲ್ಲಿ ಅನ್ನ ದಾಸೋಹ ಅಂತ ಮಾಡ್ತಾರಲ್ಲ ಅದರ ವ್ಯವಸ್ಥೆ ಕೂಡ ಇತ್ತು ಮತ್ತೆ ನಾವಲ್ಲೋಗಿ ಊಟ ಮಾಡಿದ್ವಿ ಊಟ ಅಂತೂ ತುಂಬನೇ ಚೆನ್ನಾಗಿತ್ತು ನಾವಂತೂ ಲೈಫಲ್ಲಿ ಮರೆಯೋಕೆ ಆಗಲ್ಲ ಗೊತ್ತ ಅಷ್ಟು ಚೆನ್ನಾಗಿತ್ತು ಊಟ ಮತ್ತೆ ಅಲ್ಲಿ ದೇವಸ್ಥಾನದ ಅರ್ಚಕರು ನಮಗೆ ಪೂಜೆ ಮಾಡಿಸಿದಂಥ ರೀತಿ ನಮ್ಗೆ ಹೇಳ್ಕೊಟ್ಟಿದ್ದು ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಮತ್ತೆ ನಮಗೆ ಅಲ್ಲಿ ಹೋಗಿ ಅಕ್ಷರಾಭ್ಯಾಸನ ಪ್ರಾರಂಭ ಮಾಡಿಸಿದ್ವಿ ಅನ್ನೋದು ನಿಜಕ್ಕೂ ತುಂಬ ಖುಷಿ ಇದೆ ಗೊತ್ತ ಅಂದರೆ ಈಗ ಮಾಡಿಸ್ಕೊಂಡು ಬಂದು ಏನೋ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಾಗುತ್ತೆ ಅಂಥೇಳ್ಬಿಟ್ಟು ನಾವು ಮಾಡಿಸ್ಕೊಂಡು ಬಂದ್ವಿ ಅದಾದ ಮೇಲೆ ನಮ್ಮೂರಲ್ಲಿ ನಿಮ್ಮ ನಮ್ಮೂರಲ್ಲಿ ನಮ್ಗೆ ಗೊತ್ತಿರೊಂಗೆ ತುಂಬ ಟೂರಿಸ್ಟ್ಗಳು ಬರ್ತಾರೆ ಅಲ್ಲಿ ಎಲ್ಲೆಲ್ಲಿ ಏನಂತಂದ್ರೆ ಒಂದು ದೊಡ್ಡ ಜಾತ್ರೆ ಥರ ಆಗುತ್ತೆ ಪರಿಷೆ ಥರ ಇರುತ್ತೆ ಸೊ ಅಲ್ಲಿಗೆ ಫಾರಿನರ್ಸ್ ಕೂಡ ಅಂದರೆ ಅದೇ ಟೈಮಲ್ಲೆ ಅಂತಲ್ಲ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಅಲ್ಲಿಗೆ ಮಾಮೂಲಿ ದಿನಗಳಲ್ಲಿ ಕೂಡನೂ ಅಲ್ಲಿಗೆ ಜನ ಭೇಟಿ ಕೊಡ್ತಾರೆ ಅಂದರೆ ಫಾರಿನರ್ಸ್ ಬರ್ತಾರೆ ಕೂಡ ಟೆಂಪಲ್ನ ನೋಡೋಕೆ ವಿಸಿಟ್ ಮಾಡೋಕೆ ದೊಡ್ಡ ಗಣಪತಿ ಟೆಂಪಲ್ಲು ಮತ್ತೆ ದೊಡ್ಡ ಬಸವಣ್ಣನ ದೇವಸ್ಥಾನ ಅಂತ ಅಲ್ಲಿಗೆ ತುಂಬ ಜನ ಫಾರಿನರ್ಸು ಬರ್ತಾರೆ ನಾನು ನೋಡಿರೊ ಪ್ರಕಾರ ಮತ್ತೆ ಅಲ್ಲಿ ಏನಂದ್ರೆ ಅದು ತುಂಬ ದೊಡ್ಡ ದೇವಸ್ಥಾನ ಗಣಪತಿ ದಿನದಿಂದ ದಿನಕ್ಕೆ ಬೆಳೀತಾಯಿದ್ದಾನೆ ಅನ್ನೋವಂಥ ಒಂದು ನಂಬಿಕೆ ಇರೋವಂಥ ದೇವಸ್ಥಾನ ಅದು ಹಾಗೆ ಬಸವಣ್ಣನ ದೇವಸ್ಥಾನದಲ್ಲೂ ಕೂಡ ಬಸವಣ್ಣ ದಿನ ದಿನಾನೂ ಬೆಳೀತಾಯಿದೆ ಅನ್ನೊ ರೀತಿಯಲ್ಲಿ ವಾಡಿಕೆ ಇದೆ ಸೊ ಅದರ ಇತಿಹಾಸ ಕೂಡ ಅಷ್ಟೇ ಇದೆ ಹಾಗಾಗಿ ನಾವು ಅಲ್ಲಿ ಅಂದರೆ ಅಲ್ಲಿ ಕಾರ್ತಿಕ ಮಾಸದಲ್ಲಿ ತುಂಬ ದೊಡ್ಡ ಜಾತ್ರೆ ಮಾಡ್ತಾರೆ ಮೂರರಿಂದ ನಾಲ್ಕು ದಿನ ಜಾತ್ರೆ ಥರ ನಡೆಯುತ್ತೆ ತುಂಬ ಜನ ತುಂಬ ಜನ ಬರ್ತಾರೆ ಅಲ್ಲದೇ ಫಾರಿನರ್ಸ್ ಕೂಡ ಜಾಸ್ತಿ ಜನನೇ ಇರ್ತಾರೆ ಅದ್ರದ್ದು ದೇವಸ್ಥಾನದ ಸುತ್ತ ಮುತ್ತ ಜಾಗ ಪರಿಸರ ಎಲ್ಲ ಚೆನ್ನಾಗಿದೆ ದೇವಸ್ಥಾನ ಕಟ್ಟಿರೋದು ದೇವರು ಆ ಕಲೆಗಳು ಎಲ್ಲ ಚೆನ್ನಾಗಿದೆ ಮತ್ತಲ್ಲಿ ಏನೆಂದ್ರೆ ಅದೇ ಪರಿಷೆ ಮಾಡೋವಾಗ ಒಂದು ವಾರಕ್ಕೆ ಮೊದಲೆ ತಯಾರಿ ನಡೆಯತ್ತೆ ಅಲ್ಲೆಲ್ಲನೂ ಅಂಗಡಿಗಳು ಹಾಕಿರ್ತಾರೆ ಮತ್ತೆ ದೇವರಿಗೆ ಇಷ್ಟು ಚೆನ್ನಾಗಿ ಅಲಂಕಾರಗಳು ಮಾಡಿರ್ತಾರೆ ಹಾಗೇನೆ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದ ಅಲಂಕಾರಗಳು ಕೂಡ ಸೊ ನಾವು ಹೀಗೆ ನೋಡುವಾಗ ನಾವು ತುಂಬ ವರ್ಷದಿಂದ ನಾವಲ್ಲೆ ಹೋಗಿ ಬಂದು ಮಾಡಿ ತುಂಬ ಅನುಭವ ಆಗಿದೆ ನಮಗೆ ಟೆಂಪಲಲ್ಲಿ ನಮ್ಮ ಟೆಂಪಲಲ್ಲಿ ಅಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಮತ್ತೆ ಆ ದೇವಸ್ಥಾನಕ್ಕೆ ಬರೋರು ಹೋಗೋರು ಅದು ಬೆಂಗಳೂರಲ್ಲಿ ವಿಧಾನಸೌಧ ಆ ಥರದ್ದೆಲ್ಲ ಟೂರಿಸಮ್ ಪ್ಲೇಸ್ ಹೇಗೋ ಹಾಗೆ ದೊಡ್ಡ ಗಣಪತಿ ದೇವಸ್ಥಾನ ಕೂಡ ದೊಡ್ಡ ಗಣಪತಿ ದೇವಸ್ಥಾನ ಮತ್ತೆ ದೊಡ್ಡ ಬಸವಣ್ಣನ ದೇವಸ್ಥಾನ ಕೂಡ ಐತಿಹಾಸಿಕ ಪ್ರಾಮುಖ್ಯತೆ ಇರೋವಂಥ ಒಂದು ಟೂರಿಸಮ್ ಪ್ಲೇಸು ಸೊ ಅಲ್ಲಿ ಕಡಲೇಕಾಯಿ ಪರಿಷೆ ಅಂತ ಮಾಡೋವಾಗ ತುಂಬ ಜನ ಬರ್ತಾರೆ ತುಂಬ ತುಂಬ ಅಂಗ್ಡಿಗಳು ಇರ್ತಾವೆ ಮತ್ತೆ ಕಡಲೇಕಾಯಿದೆ ಅಲ್ಲಿ ಫುಲ್ ಜಾತ್ರೆ ಆಗಿರುತ್ತೆ ಸೊ ಅದಕ್ಕೆ ಅದಕ್ಕೆ ಕಡಲೇಕಾಯಿ ಪರಿಷೆ ಅಂತ ಕ್ ಹೇಳ್ತಾರೆ ಈಗ ಬೇರೆ ಬೇರೆ ಊರುಗಳಿಂದ ಕಡಲೇಕಾಯಿನ ಬೆಳೆದಿರ್ತಾರಲ್ಲ ಅವರೆಲ್ಲರೂ ಇಲ್ಲಿ ಪರಿಷೆಗೆ ಅಂತಂದ್ಬಿಟ್ಟು ತಗೊಂಡು ಬಂದು ಇಲ್ಲೆಲ್ಲ ವ್ಯಾಪಾರ ಮಾಡ್ತಾರೆ ಹಾಗಾಗಿ ನಮಗೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಟಿಯಲ್ಲಿ ಇಂಥದ್ದೊಂದು ಐತಿಹಾಸಿಕವಾಗಿ ಪರಿಷೆ ನಡೆಯತ್ತೆ ಜಾತ್ರೆ ನಡೆಯತ್ತೆ ಅಂತಂದರೆ ಅದು ಖಂಡಿತವಾಗಿಯೂ ಬಸವನಗುಡಿಲಿ ಅಂದರೆ ತಪ್ಪಾಗಲ್ಲ ಹಾಗಾಗಿ ನಾವು ನೋಡಿದ್ದೀವಿ ನಾವು ಸುಮಾರು ವರ್ಷಗಳಿಂದ ನಾವು ಹುಟ್ಟಿ ಬೆಳೆದು ಅಲ್ಲೇ ಇದ್ದಿದ್ದರಿಂದ ನಮಗೆ ತಿಳಿದಿದ್ದೆ ಅದು ಹೇಗಿದೆ ಹೇಗೂ ಆಗುತ್ತೆ ಹೆಂಗೆ ಮಾಡ್ತಾರೆ ಅದ್ರ ಐತಿಹಾಸಿಕತೆ ಏನು ಅಂತೆಲ್ಲ ಹಾಗೆ ಬಸವಣ್ಣ ದೇವಸ್ಥಾನದಲ್ಲಿ ಒಂದು ಮ ಇದು ಪ್ರತೀತಿ ಕೂಡ ಇದೆ ಈ ಕಲ್ಲಿನ ಬಸವಣ್ಣ ಎದ್ದು ಕ್ ಕಲಿಯುಗ ಅಂತ್ಯ ಆಗುತ್ತೆ ಇನ್ನಷ್ಟು ಬೆಳೀತಾನೆ ಕಲ್ಲಿನ ಬಸವಣ್ಣ ಇಷ್ಟು ಎತ್ತರಕ್ಕೆ ಬೆಳೆದ್ರೆ ಕಲಿಯುಗ ಅಂತ್ಯ ಆಗುತ್ತೆ ಅನ್ನೊ ಐತಿಹಾಸಿಕತೆ ಕೂಡ ಇದೆ ಸೊ ಫಾರಿನರ್ಸ್ ಬರ್ತಾರೆ ಫೋಟೋಸ್ ಎಲ್ಲ ತಗೊಳ್ತಾರೆ ಆವತ್ತಿನ ದಿನ ಪರಿಷೆ ದಿನಾನೂ ಅಷ್ಟೆ ತುಂಬ ಜನ ಫಾರಿನರ್ಸ್ ಕೂಡ ಇರ್ತಾರೆ ಅಲ್ಲೆಲ್ಲ ದೇವಸ್ಥಾನ ಮ್ ದ ಪ್ರದರ್ಶಣೆ ಹಾಕ್ದುದು ದರ್ಶನ ಮಾಡೋದು ಅದೆಲ್ಲ ಆದಮೇಲೆ ಹೊರಗಡೆ ಏನೇನು ಇರ್ತಾವೆ ಸಾಮಾನುಗಳೆಲ್ಲ ಇರ್ತಾವೆ ವ ನಮಗೇನೇನು ಬೇಕು ಏನೇನು ತಗೊಬೋದು ಜಾತ್ರೆಗಳಲ್ಲಿ ಅಂತ ಅನ್ನಿಸತ್ತೆ ಸೊ ನಾವು ಅದನ್ನೆಲ್ಲನೂ ಪರ್ಚೇಸ್ ಮಾಡ್ಬೋದು ಮತ್ತೆ ಆವಾಗ ಅಲ್ಲಿನ ವಾತಾವರಣ ಖಂಡಿತ ಚೆನ್ನಾಗಿರುತ್ತೆ ನಮ್ಮ ನಮಗೆ ಅನ್ನಿಸಿರೋದೆ ಇಲ್ಲ ಇಷ್ಟೆಲ್ಲ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗಿದೆ ಅಂತ ಅಷ್ಟು ಚೆನ್ನಾಗಿ ಆಗುತ್ತೆ ಖಂಡಿತ ಎಲ್ಲರೂ ಒಂದ್ಸಲ ಆ ಥರ ಪರಿಸರನ ನೋಡಬೇಕು ಅಷ್ಟು ಚೆನ್ನಾಗಿದೆ ಇದು ನಮ್ಮ ಊರಲ್ಲಿ ನಮಗೆ ಇಷ್ಟ ಆಗುವಂಥ ಸಂಗತಿ ಅಂತ ಅಂದರೆ ಸಿಟಿಯಲ್ಲಿ ಅಷ್ಟು ಟ್ರಾಫಿಕ್ ಇರೋವಂಥ ಸಿಟಿಯಲ್ಲಿ ಇಷ್ಟು ಚೆನ್ನಾಗಿ ಪರಿಷೆ ಆಗುತ್ತಲ್ಲ ಅದೊಂದೆ ನಮಗೆ ನೆಚ್ಚಿನ ಸಂಗತಿ ಆ ಪರಿಷೆ ಅಂತೂ ನಮಗೆ ಖಂಡಿತ ತುಂಬ ಇಷ್ಟ ಆಗುತ್ತೆ ಸೊ ಹೌದು ಕಡಲೇಕಾಯಿ ಪರಿಷೆ ಅನ್ನೋದು ನಮಗೆ ತುಂಬ ಇಷ್ಟ ಆಗತ್ತೆ